ಕಬಡ್ಡಿಯಲ್ಲಿ ಹನ್ನೆರಡು ಜನ ಭಾಗವಹಿಸ್ತಾರೆ ಸಿಕ್ಸ್ ಮೆಂಬರ್ಸು ಆರು ಜನ ಒಳಗಿನ ಭಾಗದಲ್ಲಿ ಆಟ ಆಡ್ತಾರೆ ಇನ್ನು ಆರು ಜನ ಎಕ್ಸ್ಟ್ರಾ ಪ್ಲೇಯರ್ಸ್ ಆಗಿರ್ತಾರೆ ಎಕ್ಸ್ಟ್ರಾ ಪ್ಲೇಯರ್ಸ್ ಅಂದರೆ ಅವರು ಯಾರ್ಗಾರ ಏನಾದರೂ ಹುಷಾರಿಲ್ಲದೆ ಹಾಗಾದ್ರೆ ಅವರು ಆಟಾಡ್ತಾರೆ ಆರು ಜನ ಕಂಪಲ್ಸರಿ ಒಳಗಡೆ ಆಟಾಡ್ತಾರೆ ಬೌಂಡ್ರಿ ಒಳಗಡೆ ಅದು ರಾಷ್ಟ್ರೀಯ ಮಟ್ಟದವರೆಗೂ ಹೋಗುತ್ತೆ ಅಂತಾರಾಷ್ಟ್ರೀಯ ಮಟ್ಟದ್ವರ್ಗುತ್ತೆ ಸ್ಟೇಟ್ ಲೆವೆಲ್ ಡಿಸ್ಟ್ರಿಕ್ಟ್ ಲೆವೆಲು ನ್ಯಾಷನಲ್ ಲೆವೆಲ್ವರೆಗೂ ಇರುತ್ತೆ ಮತ್ತು ಅದರಲ್ಲಿ ಯಾವ ವೈಸ್ನೋರು ಆಡ್ತಾರೆ ಅಂತ ಅಂದರೆ ಆಲ್ಮೋಸ್ಟ್ ಎಲ್ಲ ಫಿಫ್ಟಿ ಒಳಗೆ ಫೊರ್ಟಿ ಒಳಗೆ ಆಟ ಆಡ್ತಾರೆ ಫಿಫ್ಟಿ ಮ್ಯಾಕ್ಸಿಮಂ ಫಿಫ್ಟಿ ಮಿನಿಮಂ ಫೊರ್ಟಿ ಆಟ ಆಡ್ತಾರೆ ಅದು ತುಂಬ ಹೆಲ್ಪ್ಫುಲ್ ಮತ್ತೆ ಎಫೆಕ್ಟಿವ್ ಅಂತಾನೂ ಹೇಳ್ಬೋದು ತುಂಬ ಡೇಂಜರ್ ಅದನ್ನು ಆಡಬೇಕಂದ್ರೆ ಮತ್ತದರಲ್ಲಿ ಪ್ರಶಸ್ತಿ ತಗೊಳ್ಳೋದು ತುಂಬ ಕಷ್ಟ ನಾವು ಆಡಬೇಕು ಒಂದು ಗೆಲ್ಲಬೇಕು ಅಂತ ಅಂತ ಇದ್ದರೆ ನಾವು ತಗೊಂಡೇ ತಗೋತೀವಿ ಅದರಲ್ಲಿ ಹನ್ನೆರಡು ಜನ ಭಾಗವಹಿಸ್ತಾರೆ ತುಂಬ ಒಳ್ಳೆಯ ಸ್ಪೋರ್ಟ್ಸ್ ಅಂದರೆ ಕಬಡ್ಡಿ ಕೂಡ